ಪ್ರಯಾಣ ಮಾಡುವುದು ಭಾಳ ಭಾಳ ಚಲೋ ಯಾಕಂದರೆ ಒಂದೇ ಕಡೆಯೇ ಎಲ್ಲ ಕಡೆ ಅಡ್ಡಾಡೋದ್ರಿಂದ ಎಲ್ಲ ಪ್ರಾಂತ್ಯದ ವಿಷಯಗಳು ಗೊತ್ತಾಗ್ತವೆ ನನ್ಗೆ ಪ್ರಯಾಣ ಮಾಡೋದು ಭಾಳ ಸೇರ್ತೈತಿ ಉದ್ದೇಶ ಏನು ಅಂತ ಅಂದರೆ ಬೇರೆ ಪ್ರಾಂತ್ಯದಾಗ ಬೇರೆ ಥರ ಇರ್ತತೀ ಈ ಅದನ್ನು ಕಲ್ತ್ಕೊಬೋದು ನಾವು ನಾನು ಪ್ರಯಾಣ ಮಾಡಿದ್ದೀನಿ ನಾನು ಉತ್ತರ ಭಾರತಕ್ಕೆ ಪ್ರಯಾಣ ಮಾಡಿದ್ದೀನಿ ನಾನು ದೇವಸ್ಥಾನ್ಗಳಲ್ಲಿ ಹೋಗಕ್ಕ ಭಾಳ ಇಷ್ಟಪಡ್ತೀನಿ ನಾನು ವೈಷ್ಣೋದೇವಿ ಹೋಗಿದ್ದೀನಿ ನಾನು ವೈಷ್ಣೋದೇವಿ ನೋಡಕ್ಕ ಇಷ್ಟ ಭಾಳ ಅದ್ಭುತವಾದ ಒಂದು ದೇವಸ್ಥಾನ ಅಲ್ಲಿ ನಾವು ನಡ್ಕೊಂಡೇನ ಹೋಗ್ತೀನಿ ನಾನು ವೈಷ್ಣೋದೇವಿಗೆ ನಾನು ಮೂರು ಸರ್ತಿ ಹೋಗಿದ್ದೀನಿ ವೈಷ್ಣೋದೇವಿ ನೋಡಕ್ಕ ಅದು ಬಿಟ್ಟರೆ ನಾನು ಉತ್ತರ ಭಾರತ್ನಾಗ ದಿಲ್ಲಿಗೆ ಹೋಗೀನಿ ಆಗ್ರಾ ಹೋಗೀನಿ ಇವೆಲ್ಲ ಕೆಲ್ವೊಂದು ಸ್ಥಳಗಳಲ್ಲಿ ನಮ್ಗೆ ನೋಡಕ್ಕ ಮತ್ತು ತಿಳ್ಕೊಳ್ಳಕ್ಕೆ ಭಾಷೆ ಆಯ್ತು ಅಲ್ಲಿ ಜನರ ನಡೆ ನುಡಿಗಳಾಯ್ತು ಎಲ್ಲ ಗೊತ್ತಾಗ್ತವೆ ಆಮೇಲೆ ಅಲ್ಲಿ ಅಲ್ಲಿ ಜನರ್ ಒಡನಾಟ ಮಾಡುದರಿಂದ ನಮ್ಗೆ ಈಗ ಭಾಳಷ್ಟು ಕಲಿಯೋ ವಿಷಯಗಳು ತಿಳಿತಾವೆ ವೈಷ್ಣೋದೇವಿ ನೋಡಕ್ಕ ಹೋಗ್ಬೇಕಾದ್ರೆ ಅಲ್ಲಿ ಭಾಳ ಭಾಳ ಸೌಕರ್ಯ ಮಾಡ್ಯಾರೆ ಆದರೂ ನಾವು ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತೀವಿ ನಾವು ಅದು ಹದಿನಾಲ್ಕು ಕಿಲೋಮೀಟ್ರ್ ಗುಡ್ಡ ಹತ್ತಿ ಇಳದು ಬರ್ತೀವಿ ಅದರಿಂದ ನಮ್ಗೆ ಭಾಳ ಚಲೋ ಅನಿಸ್ತತ್ತಿ ನಾವು ವೈಷ್ಣೋದೇವಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಪ್ರಯಾಣ ಮಾಡ್ಬೇಕಾದ್ರೆ ನಾವು ಇಲ್ಲಿಂದ ಫ್ಲೈಟಿಗೆ ಹೋಗ್ತೀವಿ ಜಮ್ಮು ಮಟ ಧಾ ದಾ ನಾವು ಪುಣೆಯಿಂದ ಡೆಲ್ಲಿಗೆ ಹೋಗಿ ದಾ ದಿಲ್ಲಿಯಿಂದ ಜಮ್ಮುಗೆ ಹೋಗಿ ಜಮ್ಮುಯಿಂದ ಕಟ್ರಾಗೆ ಹೋಗಿ ಕಟ್ರಾದಿಂದ ವೈಷ್ಣೋದೇವಿಗೆ ಹೋಗ್ತೀವಿ ಅಲ್ಲಿ ನಡ್ಕೊಂಡು ಹೋಗ್ತೀವಿ ನಾವು ನಡ್ಕೊಂಡು ಪ್ರಯಾಣ ನಾವು ಮಧ್ಯಾಹ್ನ ನಾಲ್ಕು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ನಮಗೆ ಎರಡು ಗಂಟೆಗೆ ಮಟ್ಟ ಮುಟ್ತೀವಿ ನಾವು ಗುಡ್ಡ ಹತ್ತಿ ಹೋಗ್ಬೇಕು ಅದು ಹದಿನಾಲ್ಕು ಕಿಲೋಮೀಟ್ರ್ ದೂರ ಐತಿ ಅದು ಒಂಥರ ಹೊಸ ಅನುಭವ ಅನುಭವ ಅಂತ ಹೇಳಕ್ಕ ಆದ್ರೆ ಅದ್ರ ಅಲ್ಲಿ ಭಾಳಷ್ಟು ಜನ ಬರ್ತ ಎಲ್ಲ ವಯಸ್ಸಿನ ಜನ ಬರ್ತಾರೆ ಅದನ್ನು ನೋಡಕ್ಕ ಸಿಕ್ತೈತಿ ಹೆಂಗೆ ಹತ್ತಿ ಹೋಗ್ತಾರೆ ಅಲ್ಲಿ ಅವರಿಗೆ ಸೌಕರ್ಯ ಇರೋದ್ರಿಂದ ಕೆಲೊಬ್ರಿಗೆ ನಡಿಯಕ್ಕ ಆಗಂಗಿಲ್ಲ ಅವರು ಕುದ್ರೆ ತಗೊತಾರೆ ಆಮೇಲೆ ಕೆಲ್ವೊಬ್ರು ಕುರ್ಚಿ ತಗೊತಾರೆ ನಾಲ್ಕು ಜನ ಅವ್ರನ್ನ ಕುರ್ಚಿ ಮೇಲೆ ಕುಂಡ್ಸ್ಕೊಂಡು ಹೋಗೋರ್ ಇರ್ತಾರೆ ಅಲ್ಲೆಲ್ಲ ಸೌಕರ್ಯ ಇರ್ತೈತಿ ದರ್ಶನ ಇಷ್ಟು ನಾಲಾ ಹದಿನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಹತ್ತಿ ಅದ್ರ ದರ್ಶನ ಪಡಿಯೋದು ಅಂದರೆ ಎಷ್ಟು ಅದ್ಬುತ ಇರ್ತೈತೆ ಅಂತ ಅಂದ್ರೆ ಅದನ್ನ ವರ್ಣನೆ ಮಾಡಕ್ಕನ ಅಸಾಧ್ಯವಾದ ಮಾತು ಅದು ಯಾಕಂದ್ರೆ ಅದು ದೇವಿದು ದರ್ಶನ ಮಾಡಕ್ಕ ಇಲ್ಲಿಂದ ನಾವು ಏನು ಸಂಕಲ್ಪ ಮಾಡ್ಕೊಂಡು ಹೋಗಿರ್ತಿವೋ ಅದೆಲ್ಲ ಪೂರೈಸಿ ಮಾಡಿ ಆಶೀರ್ವಾದ ಮಾಡ್ತಾಳೆ ದೇವಿ ಅಲ್ಲಿ ಹಾದಿ ಒಳಗೆ ಹೋಗು ವಾಗ ನಮ್ಗೆ ಏನಾರೂ ತ್ರಾಸು ಆದ್ರೆ ನಮ್ಗೆ ಅಲ್ಲಿ ಕುಂಡ್ರಾಕ ಮಾಡಕ್ಕ ಎಲ್ಲ ಸೌಕರ್ಯ ಮಾಡ್ಯಾರೆ ಅಲ್ಲಿ ಅದು ಬಿಟ್ಟರೆ ನಾವು ಬೇರೆ ಈ ಕಡೆ ಪಂಜಾಬಿಗೆ ಹೋಗಿದ್ದೀನಿ ನಾನು ಪಂಜಾಬ್ದಾಗ ಪಂಜಾಬ್ದಾಗ ಅಮೃತ್ಸರ್ ಗೋಲ್ಡನ್ ದೇವಸ್ಥಾನ ಗೋಲ್ಡನ್ ಟೆಂಪಲ್ ಅಂತನೇ ಕರಿತಾರೆ ಗೋಲ್ಡನ್ ದೇವಸ್ಥಾನ ಅಲ್ಲೂ ಭಾಳ ಅಲ್ಲಿ ಜನ ಇಷ್ಟು ಸೇವಾ ಭಾವ ಮನಾ ಮನೋಭಾವ್ನೆದವ್ರು ಅದಾರೆ ಅಂತಂದ್ರೆ ಅದನ್ನು ನೋಡಿ ಕಲಿವಂಥದು ಒಂದು ಸ್ಥಾನ ಈ ಸಣ್ಣೋರು ಅನ್ನೋರಂಗಿಲ್ಲ ದೊಡ್ಡೋರು ಅನ್ನೊಂಗಿಲ್ಲ ಎಲ್ಲರೂ ಅಲ್ಲಿ ಭಾಳ ಸೇವೆ ಮಾಡ್ತಾರೆ ಪಾದರಕ್ಷೆಗಳನ್ನ ತಮ್ಮ ಕೈಯಾರೆ ಮುಟ್ಟಿ ತೆಗ್ದು ಇಡ್ತಾರೆ ಅದು ಒಂದು ಕಲ್ಯುವಂಥದ್ ಐತೆ ಅದು ಎಲ್ಲ ಮಾ ಎಲ್ಲ ಜನರಿಗೆ ಎಲ್ಲ ವಯಸ್ಕರಿದ್ದವರು ಅದು ಅದು ನೋಡಿ ಕಲ್ಯುವಂಥದ್ ಒಂದು ಸೇವಾ ಮನೋಭಾವ್ನೆ ಬರ್ತೈತಿ ಅಲ್ಲಿ ಹೋದ್ರೆ ಅದನ್ನು ನೋಡಿ ಕಲ್ಯಾ ನೋಡಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆತು ಅದು ಅಲ್ಲಿಯದು ಪದ್ದತಿ ಆಮೇಲೆ ನಾವು ಹೋಗಿದ್ದು ಜೈಪುರಿಗೆ ಹೋಗೀನಿ ನಾನ ರಾ ರಾಜಸ್ಥಾನ್ ಜೈಪುರಿಗೆ ಹೋಗೀನಿ ಜೈಪುರೊಳಗೆ ನೋಡುವಂಥದ್ ತಾಣ್ಗಳು ಅದಾವ ಅಲ್ಲಿಯದು ಮನೆಗೆ ತರುವಂಥವು ಆಕರ್ಷಣೆ ಮಾಡುವಂಥ ವಸ್ತುಗಳು ಭಾಳ ಮಾರಾಡ್ ಮಾರಾಟಕ್ಕೆ ಅದಾವೆ ಅಲ್ಲಿ ಜೈಪುರ್ನ್ಯಾಗ ಅಲ್ಲಿಂದ ನಾ ತಗೊಂಡೂ ಬಂದೀನಿ ಅಲ್ಲಿಂದ ತಗೊಂಡು ಬಂದು ನಾವು ನಾವು ಉತ್ತರ ಕರ್ನಾಟಕದಾಗ ಇಲ್ಲಿ ನಮ್ಮ ಮನೆ ಒಳಗೆ ನಾವು ಅಲಂಕಾರ ಮಾಡಿದರೆ ನಮ್ಮ ಜನ ನೋಡಿ ಅದನ್ನು ಮನೆ ಅಲ್ಲಿ ವಸ್ತು ತಂದು ಇಲ್ಲಿ ಅಲಂಕಾರ ಮಾಡಿದ್ದಕ್ಕೆ ಭಾಳಷ್ಟು ಮಂದಿ ನನ್ಗೆ ಭಾಳ ಖುಷಿಯಿಂದ ಅದನ್ನು ಆನಂದಿಸ್ತಾರೆ ನೋಡಿ ಆನಂದಿಸ್ತಾರೆ ಅಲಂಕಾರ ನೋಡಿ ಆನಂದಿಸ್ತಾರೆ ಕೇಳ್ತಾರೆ ನನ್ಗೆ ಜೈಪುರ್ದಾಗಿಂದ ತಗೊಂಡು ಬಂದೀರಿ ಅಂತ್ಹೇಳಿ ಜೈಪುರ್ದ ಒಂದು ಹಿಂಗೆ ಬೇರೆ ಬೇರೆ ಪ್ರಾಂತ್ಯಕ್ಕೆ ಪ್ರಯಾಣ ಮಾಡಿದ್ರೆ ನಮ್ಗೆ ಇಲ್ಲಿ ಅಲ್ಲಿ ಏನು ಇರ್ತೈತೆ ಅನ್ನುದನ್ನು ನಮ್ಗೆ ಗೊತ್ತಾಗ್ತೈತಿ ಹೋಗೋದರಿಂದ ಅದ್ರದ್ದು ಮಹತ್ವ ಗೊತ್ತಾಗ್ತೈತಿ ಅಲ್ಲಿ ಏನು ಅದು ಆವ್ ಸ್ಥಾನದ ಆ ಊರಿಂದು ಏನು ಮಹತ್ವ ಐತೆ ಅನ್ನೋದು ತಿಳಿತೈತಿ ಆಮೇಲೆ ನಾವು ಕಲ್ತ್ಕೊಬೋದು ಅಲ್ಲಿದು ಅಲ್ಲಿದು ಕಾಮ ಕೆಲಸ ಕಾರ್ಯಕ್ಕೆ ನಾವು ಏನು ಕಲ್ತ್ಕೊಬೋದು ಅವ್ ಮನೆಯಲ್ಲಿ ಇಡುವಂಥ ಕುರ್ಚಿ ತಗೊಂಡು ಬಂದೀನಿ ನಾನು ಜೈಪುರಿಂದ ಅದು ಅಲ್ಲಿ ಅರ್ವಿಲ್ಲೇ ಮಾಡಿದ್ದು ಐತಿ ಅದು ಹೆಣ್ಕೆ ಹೆಣಿದಿದ್ದು ಐತಿ ಅದರಿಂದ ನಾವೂ ಮನೆಯಾಗ ಕುಂತ್ಕೊಂಡು ಮಾಡುವಂಥದ್ದು ಒಂದು ನಮ್ಗೆ ಒಂದು ಕಲಿ ಕಲಿ ಕಲಿಯುಣಿಕೇ ಭಾಳ ಸಹಾಯ ಮಾಡ್ತೈತೆ ಅದು ಅದು ಬಿಟ್ಟರೆ ನಾನು ಮತ್ತು ಈ ಕಡೆ ನಾವು ದಕ್ಷಿಣ ಕನ್ನಡ ಕಡೆ ಹೋಗೇನಿ ನ್ ನಾ ತಿರುಪತಿಗೆ ಹೋಗೇನಿ ತಿರುಪತಿ ಒಳಗಂತೂ ಎಲ್ಲರೂ ಹೋಗೇ ಹೋಗಿರ್ತಾರೆ ಅಲ್ಲಿಯದು ಒಂದು ಪದ್ಧತಿ ಅವ್ರ್ದು ಒಂದು ಪದ್ಧತಿ ಅವರು ದೇವಸ್ಥಾನದಲ್ಲಿ ನಾವು ಹೋದ್ರೆ ದರ್ಶಸನ ಕೊಡ್ತೀವಿ ಇಲ್ಲಿ ನಾವು ಉತ್ತರ ಕರ್ನಾಟಕದಾಗೆಲ್ಲ ದೇವಸ್ಥಾನ್ದಾಗ ಹೋದ್ರೆ ಊದಿನ್ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಕ್ಕೆ ಕೊಡ್ತೀವಿ ಅವರೆಲ್ಲ ಹಂಗೆ ಹಚ್ಚಕ್ ಕೊಡಂಗಿಲ್ಲಲ್ಲ ಅಲ್ಲೆಲ್ಲ ಅಂಥದ್ದು ಎಲ್ಲ ವ್ಯವಸ್ಥೆ ಮಾಡಾರೆ ಅದು ಒಂಥರ ನಾವೂ ಒಂದು ಕಲಿಯುದೇನ ಅನಿಸ್ತೈತೆ ಅದು ಇಲ್ಲಿ ನಾವು ಒಳಗಡೆ ಏ ದರ್ಶ್ನಕ್ಕೆ ಹೋಗಿ ಬಂದ ತಕ್ಷಣ ಅದ್ರ ಪ್ರಸಾದ ಪ್ರಸಾದ ಇಷ್ಟು ರುಚಿ ಇರುತೈತಿ ಲಡ್ಡು ಪ್ರಸಾದ ಕೊಡ್ತಾರೆ ಅವರು ಅದೂ ಅನ್ನದಾಸೋಹ ಇರ್ತೈತೆ ಅನ್ನದಾಸೋಹನೂ ಮಾಡಿ ಬರ್ತೀವಿ ಆಮೇಲೆ ನಾವು ಈ ಕಡೆ ಕಂಚಿ ಕಾಮಾಕ್ಷೀ ಅಲ್ಲಿ ಹೋಗೀವಿ ಮಧುರೈ ಮೀನಾಕ್ಷೀ ಹೋಗೇವಿ ಅಲ್ಲಿ ಮಧುರೈ ಮೀನಾಕ್ಷಿಯದು ಇಷ್ಟ ಹೂವಿನದು ಅಲಂಕಾರ ವ ದೇವಿ ಅಲಂಕಾರ ಮಾಡೋದನ್ನು ನೋಡಿ ನಮ್ಗೆ ಎಷ್ಟು ಆನಂದ ಮನಸಿಗೆ ಆನಂದ ಆತು ಅಲ್ಲಿಂದ ನೋಡಿ ಆಹಾ ಲಕ್ಷ್ಮೀ ಅಲಂಕಾರವನ್ನು ಹಿಂ ಹಿಂಗೂ ಮಾಡ್ತಾರಪ್ಪ ಅನ್ನೋದು ಒಂದು ನಮ್ಗೆ ಗೊತ್ತಾಯ್ತು ಅದರಿಂದ ಆಮೇಲೆ ಅಲ್ಲಿ ಜನ ಒಡನಾಟ ಆಮೇಲೆ ಅಲ್ಲಿ ದಕ್ಷಿಣ ಕನ್ನಡದಾಗ ಅಲ್ಲಿ ಮಹಿಳೆಯರು ಅವರಿಗೆ ಜಡೆಗೆ ಹೂ ಮುಡ್ಕೊಳ್ಳೋದು ಒಂದು ಭಾಳ ಒಂದು ವಿಶೇಷವತ್ ವಿಶೇಷ ಐತಿ ಮಲ್ಲಿಗೆ ಹೂ ಮಲ್ಲಿಗೆ ಹೂ ಅಂದ್ರೆ ಭಾಳ ಚಂದ ಅದನ್ನು ಹೆಣೆದಿರ್ತಾರೆ ದಾರದಲ್ಲಿ ಹೆಣೆದಿರ್ತಾರೆ ಅದು ಒಂದು ನೋಡಲಿಕ್ಕೆ ಕಣ್ಣು ತುಂಬ ಭಾಳ ಆಕರ್ಷಣೆ ಇರ್ತೈತಿ ಅದು ನಾವು ಕಾ ಇಲ್ಲಿನ ಉತ್ತರ ಕರ್ನಾಟಕದವ್ರು ಅದನ್ನು ರೂಢಿ ಮೇಲೆ ಅಷ್ಟು ಹಾಕ್ಕೊಂಡಿಲ್ಲ ಆದ್ರೆ ಅಲ್ಲಿ ಜನ ರೂಢಿ ಮೇಲೆ ಅದನ್ನು ಬೆಳಗ್ಗೆದ್ದು ಜಡೆ ಮಾಡಿಕೊಂಡು ಮಾಲೆ ಮಾಡಿಕೊಂಡು ಅದನ್ನು ಹಾಕೊಂತಾರೆ ಹೂವಿನ ಮಾಲೆ ಹಾಕೊಂತಾರೆ ಮಲ್ಲಿಗೆ ಮಾಲೆ ಮಾಡ್ಕೊಂತಾರೆ ಇದು ಭಾಳ ಕಾ ನೋಡುವಂಥ ಆಕರ್ಷಣೆ ಮಾಡುವಂಥವು ಒಂದು ಭಾಳಷ್ಟು ಒಂದು ಏನು ಹೇಳ್ತಾರೆ ಇದು ನಮಗೆ ಕಲಿವ್ ವಂಥವು ಇರ್ತವೆ ಅವು ಅದರಿಂದ ನಾವು ಹೂ ಐತಿ ಇಲ್ಲಿ ನಮ್ಮ ಉತ್ತರ ಕನ್ನಡ ಗಿಡ ಬೆಳೆಸ್ತೀವಿ ಹೂ ಬೆಳೆಸ್ತೀವಿ ಅದನ್ನು ಹರ್ಕೊಂಡ್ ಮಾಲೆ ಮಾಡಿ ಡೈ ದಿನನಿತ್ಯ ನಾವೂ ಪೂಜೆಗೆ ಇರಿಸ್ತೀವಿ ದೇವ್ರಿಗೆ ಇರಿಸ್ತೀವಿ ಪೂಜೆ ಮಾಡ್ತೀವಿ ಮಾಲೆ ಮಾಡಿ ಹಾಕ್ತೀವಿ ಅದು ನಾವು ಮುಡ್ಕೊಬೇಕು ಅನ್ನುದನ್ನು ಒಂದು ನಮಗೆ ದಿನನಿತ್ಯ ಮುಡ್ಕೊಬೇಕು ಅದನ್ನು ತಲೆ ಒಳಗೆ ಮಾಲೆ ಮಾಡಿ ಅದು ಒಂಥರ ಆಕರ್ಷಣೆ ನೋಡಕ್ಕ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಚಂದ ಇರ್ತೈತೆ ಅಲ್ಲಿದು ಪದ್ಧತಿ ಮತ್ತು ನಾವು ಕನ್ಯಾಕುಮಾರಿಗೆ ಹೋಗಿದ್ದೇವೆ ಕನ್ಯಾಕುಮಾರಿ ಒಳಗೆ ಸಮುದ್ರದ ಅಲ್ಲಿ ಜನರ ಪದ್ದತಿನೇ ಬೇರೆ ಆ ಪದ್ಧತಿ ಬೇರೆ ಈ ಪದ್ ಇವನ್ನೆಲ್ಲ ಪದ್ದತಿಗಳು ನೋಡಕ್ಕ ಅತ್ರು ನಾವು ಎಷ್ಟು ಪ್ರಯಾಣ ಮಾಡೋದರಿಂದ ಭಾಳ ಕಲೀತೀವಿ ಅನ್ನೋದು ಒಂದು ನನ್ನ ನಂಬಿಕೆ ನಾನು ನಿಯಮಿತವಾಗಿ ಪ್ರಯಾಣ ಮಾಡ್ತೇನೆ ನಾನು ನಿಯಮಿತವಾಗಿ ಪ್ರಯಾಣ ಮಾಡ್ತೀನಿ ನಮ್ಮ ಮಕ್ಳ ಶಾಲಿ ಸೂಟಿ ಇದ್ದಾಗಿಂದ ಹಿಡದ ಈಗ ದೊಡ್ಡೋರಾಗ್ಯಾರ ಈಗೂ ನಾವು ಪ್ರಯಾಣ ಮಾಡ್ತೀವಿ ಎಲ್ಲ ಕಡೆಗೂ ಬೇರೆ ಕಡೆ ಹೋಗೋದರಿಂದ ಬೇರೆಯವ್ರದು ಪದ್ದತಿಗಳನ್ನು ನಾವು ಅಳ ಕಲೀಬೋದು ಇಷ್ಟು ಕೊಂಡೂ ತಿಳಿದಿರೋ ವಿಷಯಗಳು ಇರ್ತಾವೆ ಅವ್ನ ನಾವು ದಿನನಿತ್ಯಗಳ ನಾವು ಅಳ್ವಡ್ಸ್ಕೊಬೋದು ಅಂಥವು ಒಂದು ಕಲಿಯುವಂಥ ಇರ್ತೈತಿ ಜನರ ಪ್ರಯಾಣ ಮಾಡೋದರಿಂದ ನಾವು ಜನರ ಒಡನಾಟಕ್ಕೆ ಬರುದರಿಂದ ನಾವು ಏನೆಲ್ಲ ಕಲಿಬೋದು ಅಂತ ಅಂದ್ರೆ ಭಾಳಷ್ಟು ಭಾಷೆ ಕಲಿಬೋದು ನಾವು ಅವರ ಉಡುಗೆ ತೊಡುಗೆಗಳನ್ನು ನೋಡಿ ಆಕರ್ಷಣೆ ಆಗಿ ನಾವು ಅಂಥವು ಅಂಥವು ಮಾಡ ಪರ್ ತೊಡಿ ತೊಡುಗೆಯನ್ನು ಮಾಡ್ಕೊಬೋದು ಇವೆಲ್ಲ ನೋಡಕ್ಕೆ ಆಕರ್ಷಣೆ ಇರ್ತಾವೆ ಭಾಳಷ್ಟು ವಿಚಾರಗಳು ತಿಳೀತಾವೆ ಆಮೇಲೆ ಈಗೆಲ್ಲ ಗೂಗಲಲ್ಲಿ ಎಲ್ಲ ಹುಡುಕಿ ನೋಡ್ತಾರ ಅದು ಅದು ಸರಿ ಅಲ್ಲ ಪ್ರಯಾಣ ಮಾಡೋದರಿಂದ ನಮ್ಗೆ ಪ್ರತೇಕ್ಯ ಪ್ರತ್ಯಕ್ಷವಾಗಿ ನಾವು ಏನು ನೋಡ್ತೀವಿ ಏನು ಕಲೀತೀವಿ ಅದರಿಂದ ನಮ್ಗೆ ಅದು ತಿಳಿದು ತಿಳೀ ಬರ್ತೈತೆ ಅಂತ್ಹೇಳಿ ಒಂದು ನನ್ನ ಅನಿಸಿಕೆ ಮತ್ತು ಬಹಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕಕ್ಕೂ ಬರ್ತಾರ ಅವರು ಅಲ್ಲಿ ಈ ಪ್ರಯಾಣ ಮಾಡೋದರಿಂದ ಬೇರೆ ಮಾ ಪ್ರಾಂತ್ಯದ ಊಟ ತಿಂಡಿ ಇವೂ ಬಿಡ್ತ ಒಂದು ದೇಶ ಇದ್ರೂ ಬೇರೆ ಬೇರೆ ಸ್ಥಳಗಳು ಅವೂ ಅತ್ರ್ ಪದಾರ್ಥಗಳು ಬೇರೆ ಬೇರೆ ಅವ್ರದ್ದು ಬೂ ಅಡಿಗೆ ಪದ್ದತಿಯೇ ಬೇರೆ ಇರ್ತವೆ ಅದನ್ನು ರುಚಿ ನಾವು ನೋಡ್ಬೋದು ಇದನ್ನು ಇದನ್ನು ತಿಳ್ಕೊಬೋದು ಅವ್ರ ಪದ್ದತಿನೂ ನಾವು ತಿಳ್ಕೊಬೋದು ಬೇರೆ ಬೇರೆ ಪ್ರಾಂತ್ಯಗಳು ಬೇರೆ ಬೇರೆ ಬೆಳೆ ಬೆಳಿತಾರೆ ಅವು ಅವ್ರ ಪ್ರಾಂತ್ಯದಾಗ ಬೇರೆ ಬೆಳೆಯಿಂದ ಮಾಡೋ ಪಾ ತಯಾರಿಸೋ ಪದಾರ್ಥಗಳನ್ನು ನಾವು ಕಲ್ತ್ಕೊಂಡ್ ಬರ್ಬೋದು ಆಮೇಲೆ ನಾವೂ ನಮ್ಮ ಅವ್ರು ನಮ್ಮ ಕಡೆ ಬಂದಾಗ ನಮ್ಮ ಪದಾರ್ಥಗಳನ್ನು ಅವ್ರು ಕಲಿಬೋದು ಹಿಂಗೆ ಎಲ್ಲ ಪದಾರ್ಥಗಳು ಎಷ್ಟು ಪದಾರ್ಥಗಳು ಇರ್ತಾವೆ ಅನ್ನೋದು ನಮ್ಗೆ ತಿಳುವ ತಿಳಿವಳಿಕೆ ಬರ್ತದಿ ಪ್ರಯಾಣ ಮಾಡೋದರಿಂದ ಇದನ್ನೆಲ್ಲ ನೋಡಿದರೆ ನಾ ಪ್ರಯಾಣ ಮಾಡಲು ಭಾಳ ಇಷ್ಟಪಡ್ತೀನಿ ಯಾವಾಗಲೂ